ಕ್ರೀಡೆಗಳಲ್ಲಿ ಜನಾಂಗೀಯ ಗುಂಪು ಮತ್ತು ಮಹಿಳೆಯರ ಪ್ರಾತಿನಿಧಿತ್ವವು ತುಂಬ ಕಡಿಮೆಯಾಗಿದೆ ಹೌದು ಇದ್ರ ಬಗ್ಗೆ ನನ್ನ ಅನಿಸಿಕೆ ಏನೆಂದ್ರೆ ಕ್ರೀಡೆಗಳಲ್ಲಿ ತುಂಬನೇ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಮಕ್ಕಳನ್ನ ಸಪೋರ್ಟ್ ಮಾಡೋದಿಲ್ಲ ತಂದೆ ತಾಯಿ ಭಯ ಪಡ್ತಾರೆ ಹೆಣ್ಮಕ್ಕಳನ್ನ ಒಬ್ಬೊಬ್ರನ್ನೇ ಕಳಿಸೋದಕ್ಕೆ ಆ ತಂದೆ ತಾಯಿಗಳಿಗೆ ತುಂಬನೇ ಭಯ ಇರುತ್ತೆ ತುಂಬನೇ ಜವಾಬ್ದಾರಿ ಇರುತ್ತೆ ಹೆಣ್ಮುಕ್ಳು ಎಲ್ಲೋಗಿ ಏನು ಮಾಡ್ಕೊಳ್ತಾರನ್ನೋ ಭಯ ಅವ್ರನ್ನ ತುಂಬ ಕಾಡುತ್ತೆ ಯಾರೋ ಅವ್ರನ್ನ ತಲೆ ಕೆಡಿಸ್ತಾರೆ ಏನಾದರೂ ಆಗ್ಬೋದು ಎನ್ನುವ ಒಂದು ಭಯ ತುಂಬನೇ ಈ ಕಾಲದಲ್ಲಿ ಇದೆ ಅದು ಗ್ರಾಮೀಣ ಭಾಗಗಳಲ್ಲಿ ತುಂಬನೇ ಕಾಣಿಸ್ತಾಯಿದೆ ನನ್ನ ಪ್ರಕಾರ ಎಲ್ಲ ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನ ಕ್ರೀಡೆಗಳಾಗಿರ್ಬೋದು ಕೆಲಸ ಕಾರ್ಯಗಳು ಎಲ್ಲ ಒಂದು ಗುಂಪು ಅಂದರೆ ಕ್ರೀಡೆ ಎಲ್ಲ ಒಂದು ಫೀಲ್ಡ್ನಲ್ಲೂ ಒಂದು ಅವಕಾಶ ಮಾಡಿಕೊಟ್ರೆ ತುಂಬನೇ ಪ್ರತಿಭೆಗಳನ್ನ ನಾವು ನೋಡಬಹುದು ಅದಕ್ಕಾಗಿ ನನ್ನ ಅನಿಸಿಕೆ ಏನೆಂದ್ರೆ ಪ್ರೋತ್ಸಾಹ ನೀಡಬೇಕು ಹೆಣ್ಣು ಮಕ್ಕಳಿಗೆ ಕ್ರೀಡೆಗಳಲ್ಲಿ ಭಾಗಿಯಾಗಲಿಕ್ಕೆ ಪ್ರೋತ್ಸಾಹ ತುಂಬನೇ ಅವಶ್ಯಕತೆ ಇದೆ ಮತ್ತೆ ತುಂಬ ಸುಮಾರು ಹೆಣ್ಣು ಮಕ್ಳಿಗೆ ತುಂಬ ಕನ್ಸಿರುತ್ತೆ ನಾನು ಸಾಧಿಸ್ಬೇಕು ನಾನು ಅಚೀವ್ ಮಾಡಬೇಕು ಅಂತ ಆದರೆ ಅವ್ರಿಗೆ ಬಡತನ ಫ್ಯಾಮಿಲಿಯಲ್ಲಿ ಅವ್ರಿಗೆ ತುಂಬನೇ ಒಂದು ಕಾಸು ಹಣಕಾಸಿನ ತೊಂದರೆ ತುಂಬನೇ ಇರುತ್ತೆ ಹಾಗಾಗಿ ಎಷ್ಟೋ ಪ್ರತಿಭೆಗಳು ನಮ್ಮ ಕಣ್ಣು ಮುಂದೆ ಕಾಣೆ ಆಗಿದ್ದಾರೆ ಆದರೆ ಅವರು ತುಂಬನೇ ದುಃಖ ಪಡ್ತಾರೆ ನಾನು ಎಲ್ಲ ನನಗೆ ಅಚೀವ್ ಮಾಡೋಕ್ಕೆ ಟ್ಯಾಲೆಂಟಿದೆ ಆದರೂ ಸಹ ನಾನು ಹಣಕಾಸಿನ ತೊಂದರೆ ನನ್ನ ಮನೆ ಪರಿಸ್ಥಿತಿ ಬಡತನ ಇರೋ ಕಾರಣದಿಂದ ನನ್ನ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಇಲ್ಲ ಅನ್ನುವಂಥ ತುಂಬನೇ ಹೆಣ್ಣು ಮಕ್ಕಳು ಇವಾಗಲೂ ಸಹ ಇದ್ದಾರೆ ಅಂಥವ್ರಿಗೆಲ್ಲ ನೋಟೀಸ್ ಮಾಡಿ ಅಂಥವ್ರಿಗೆ ಪ್ರೋತ್ಸಾಹ ನೀಡಬೇಕು ಅಂಥವ್ರಿಗೆ ಸಹಾಯ ಧನಗಳನ್ನು ಕೊಡಬೇಕು ಹಾಗೂ ಅವರು ಸ್ಕೂಲ್ಸಲ್ಲೆನೇ ಇಲ್ಲ ಕಾಲೇಜಸ್ ಎಲ್ಲಿ ಅವರು ಇರ್ತಾರೋ ಓದ್ತಾರೋ ಅಂಥ ಶಾಲೆಗಳಲ್ಲೇ ಅವ್ರನ್ನ ಪ್ರೋತ್ಸಾಹ ಮಾಡಬೇಕು ಮಾಡಿದಾಗ ಅವರೇನೋ ಒಂದು ಸಾಧ್ನೆ ಮಾಡ್ತಾರೆ ಅವರಿಗೆ ಒಂದು ಹಣಕಾಸಿನ ಸಹಾಯ ಮಾಡಬೇಕು ಮೊದಲನೇದಾಗಿ ಅವರ ತಂದೆ ತಾಯಿಗಳಿಗೆ ಬುದ್ಧಿ ಹೇಳಬೇಕು ಏನು ಅಂದರೆ ಮಗುಗೆಲ್ಲ ಟ್ಯಾಲೆಂಟಿರುತ್ತೆ ಆದರೆ ತಂದೆ ತಾಯಿಗಳ ಸಪೋರ್ಟ್ ಬೆಂಬಲ ಇರೋದಿಲ್ಲ ತುಂಬನೇ ಹೆಣ್ಮಕ್ಕಳ ತೊಂದರೆ ಇದೆ ಎಲ್ಲ ತಂದೆ ತಾಯಿಗಳು ಹೆಣ್ಮಕ್ಕಳನ್ನ ಬೆಂಬಲಿಸಿದರೆ ಪ್ರತಿಯೊಂದು ಮನೆಗಳಲ್ಲೂ ಸಹ ಒಂದು ಒಳ್ಳೆ ಕ್ರೀಡೆ ಪ್ರತಿಭೆ ಇರ್ತಾರೆ ಒಂದು ಮೇರಿ ಕೋಮ್ ಇರ್ಬೋದು ಒಂದು ಸೈನಾ ನೆಹ್ವಾಲ್ ಒಂದು ಮಿಥಾಲಿ ರಾಜ್ ಎಷ್ಟೋ ಎಕ್ಸಾಂಪಲಿದೆ ಉದಾರಣೆಗಳು ಆ ಥರ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ ಇನ್ನೊಂದು ಏಕೆ ಕ್ರೀಡೆಗಳಲ್ಲಿ ಹೆಣ್ಮಕ್ಕಳು ಕಡಿಮೆ ಆಗ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಕ್ರೀಡೆ ಅಂತ ಹೋಗ್ತೀವಿ ಅಲ್ಲಿ ಒಂದು ಕೋಚಿರ್ಬೋದು ಯಾರೋ ಒಬ್ಬ ಪುರುಷ ಹೆಣ್ಮಕ್ಕಳನ್ನ ಬೇರೆ ಥರ ಸೆಕ್ಷುವಲ್ ಹೆರಾಸ್ಮೆಂಟ್ಸಿರುತ್ತೆ ಇಲ್ಲ ಅಂದರೆ ಕಾಸು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಇಲ್ಲ ಅಂದರೆ ನಾನು ನಿಮಗೆ ಆಟ ಆಡೋದಕ್ಕೆ ಚಾನ್ಸೇ ಕೊಡಲ್ಲ ಕಾಸು ಕೊಟ್ಟರೆ ಇಷ್ಟು ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಇಲ್ಲ ಅಂದರೆ ನಿನಗೆ ಆಡೋಕೆ ಅವಕಾಶ ನನ್ನ ಹತ್ರ ಇಲ್ಲ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಎಷ್ಟೋ ಟ್ಯಾಲೆಂಟಿರೋರನ್ನ ಸಹ ಹಾಗೆ ಕೂರ್ಸಿರ್ತಾರೆ ಆದರೆ ಟ್ಯಾಲೆಂಟಿಲ್ಲದೇ ಇರೋರನ್ನ ನೀವು ಆಡಿ ಏಕೆಂದ್ರೆ ದುಡ್ಡು ದುಡ್ಡು ಕೊಟ್ಟಿರ್ತಾರಲ್ವ ದುಡ್ಡೇ ಇವಾಗ ಒಂದು ಕ್ರೀಡೆ ಅಂದರೆ ಬಿಸ್ನೆಸ್ ಆಗ್ತಾಯಿದೆ ರಿಯಲ್ಲಾಗಿ ಇರುವಂಥ ಟ್ಯಾಲೆಂಟಿರುವಂಥ ಮಹಿಳೆಯರು ಈ ಕಾಲದಲ್ಲಿ ಇದ್ದರೂ ಸಹ ಅವ್ರಿಗೆ ಒಂದು ಅವಕಾಶ ಇಲ್ಲ ಅವ್ರಿಗೆ ಒಂದು ವೇದಿಕೆ ಇಲ್ಲ ಏಕೆ ಅಂದರೆ ಒಂದು ಪೇರೆಂಟ್ಸ್ ಸಪೋರ್ಟಿರಲ್ಲ ಇನ್ನೊಂದು ಬಡತನ ಇನ್ನೊಂದು ಕಿರುಕುಳ ಅಂತಲೇ ನಾವು ಹೇಳ್ಬೋದು ಸುಮಾರು ಎಕ್ಸಾಂಪಲ್ ನಾವು ನೋಡಿದ್ದೀವಿ ಮೊನ್ನೆಯೆಲ್ಲ ಬಾಕ್ಸಿಂಗ್ ಅಲ್ಲಿ ಸ್ಟ್ರೈಕಾಯಿತು ಸೆಕ್ಷುವಲ್ ಹೆರಾಸ್ಮೆಂಟಾಯಿತು ಅಂತ ತುಂಬನೇ ಈ ಥರ ತೊಂದರೆಗಳನ್ನ ನಾವು ದಿನ ಬೆಳಗಾದರೆ ನೋಡ್ತೀವಿ ಹೆಣ್ಮಕ್ಕಳು ಕ್ರೀಡೆಗಳಿಗೆ ಅಂತಲೇ ಎಲ್ಲೇ ಹೋಗೋಕ್ಕೂ ಭಯ ಪಡೋ ಥರ ಒಂದು ಎನ್ವಿರಾನ್ಮೆಂಟ್ನ ನಾವೇ ಕ್ರಿಯೇಟ್ ಮಾಡಿದ್ದೀವಿ ಆದ್ದರಿಂದ ಆದಷ್ಟು ಒಂದು ಶಾಲೆಯಲ್ಲೇ ಆಗ್ಬಹುದು ಮನೆಯಲ್ಲೇ ಆಗ್ಬಹುದು ಪೇರೆಂಟ್ಸು ನನ್ನ ಮಕ್ಕಳಿಗೆ ಟ್ಯಾಲೆಂಟಿದೆ ಅನ್ನೋ ಥರ ಆದರೆ ಅವ್ರನ್ನ ಆದಷ್ಟು ಪ್ರೋತ್ಸಾಹ ಮಾಡಿ ಅವರಿಗೆ ಯಾವೊಂದು ಫೀಲ್ಡಲ್ಲಿ ಇಂಟ್ರೆಸ್ಟಿದೆ ಅದರಲ್ಲಿ ಅವರಿಗೆ ಬೆಳೆಯೋ ಥರ ಬಿಡಬೇಕು ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಆ ಒಂದು ಮಗು ಹೆಣ್ಣು ಮಗುಗೆ ಕ್ರೀಡೆಯಲ್ಲಿ ಬೆಳೆಯೋಕೆ ಬಿಟ್ಟರೆ ಮುಂದೆ ಅದೇ ಮಗು ಅವ್ರನ್ನ ಸಾಕುತ್ತೆ ಮುಂದೆ ಅದೇ ಮಗು ದೇಶ ಎಲ್ಲ ಆ ಮಗುನ ಜೈ ಅನ್ನೋ ಥರ ಮಾಡುತ್ತೆ ಒಂದು ಗುರುತು ಅವ್ಲು ಆ ಮಗು ತಂದ್ಕೊಡುತ್ತೆ ಆ ಮಹಿಳೆ ಅನ್ನೋದು ನನ್ನ ಅಭಿಪ್ರಾಯ ಆದ ಕಾರಣ ಎಲ್ಲರೂ ಒಂದು ಬಡತನ ಇರ್ಬೋದು ಧನ ಸಹಾಯ ಮಾಡೋ ರೀತಿಯಲ್ಲಾಗಬಹುದು ಇಲ್ಲ ಡೊನೇಷನ್ಸ್ನ ಕೊಡ್ಸೋದು ಈ ಥರ ಪ್ರೋತ್ಸಾಹ ಮಾಡಬೋದು ಹಣಕಾಸಿನ ಬೇಡಿಕೆಯಲ್ಲೂ ಇರುತ್ತೆ ಒಂದು ನಿಷ್ಕಲ್ಮಶವಾಗಿ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಕೊಡಬೇಕು ಹಾಗಾಗಿ ಇವಾಗೆಲ್ಲ ತುಂಬನೇ ಮಹಿಳೆಯರು ಪ್ರತಿನಿಧಿಯಾಗಿ ಹೊರಹೊಮ್ಮಬೇಕು ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ನೀಡಿದೆ ತುಂಬನೇ ಹಾಗಾಗಿ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಪ್ರತಿನಿಧಿಗಳು ಅರ್ಥ ಮಾಡಿಕೊಂಡು ಮಹಿಳೆಯರನ್ನ ಬೆಳೆಸಬೇಕು ಅಂತ ನನ್ನ ಒಂದು ಅನಿಸಿಕೆ